ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯದ ಒಂದು ನಗರವಾಗಿದೆ ಸುಮಾರು ಬೆಂಗ್ಳೂರಿನಿಂದ ಐವತ್ತಾರು ಕಿಲೋಮೀಟ್ರುಗಳು ದೂರದಲ್ಲಿದೆ ಚಿಕ್ಕಬಳ್ಳಾಪುರದ ಹವಾಮಾನವು ಉಷ್ಣವಲಯವು ಬೆಂಗಳೂರು ಸರಾಸರಿ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ಇಲ್ಲಿ ಬೇಸಿಗೆಯಲ್ಲಿ ಬಿಸಿಯಾಗಿರುತ್ತೆ ಮತ್ತು ಚಳಿಗಾಲದಲ್ಲಿ ಸೌಮ್ಯ ವಾತಾವರಣವನ್ನು ನಾವು ಕಾಣ್ಬೋದು ಚಿಕ್ಕಬಳ್ಳಾಪುರ ಸರಾಸರಿ ವಾರ್ಷಿಕ ತಾಪಮಾನ ಅಂದರೆ ಇಪ್ಪತ್ತೈದು ಡಿಗ್ರಿ ಸೆಲ್ಶಿಯಸ್ ಆಗಿದೆ ಬೇಸಿಗೆಗಳು ಏಪ್ರಿಲ್ಲಿನಿಂದ ಸೆಪ್ಟೆಂಬರ್ವರೆಗೆ ಉಷ್ಣಾಂಶವು ನಲವತ್ತು ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಚಳಿಗಾಲ ಅಂದರೆ ಅಕ್ಟೋಬರಿನಿಂದ ಮಾರ್ಚ್ವರೆಗೆ ಉಷ್ಣಾಂಶವು ಹತ್ತು ಡಿಗ್ರಿ ಸೆಲ್ಶಿಯಸ್ವರೆಗೆ ಇಳಿಯುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಮಳೆಗಾಲವು ಜೂನಿನಿಂದ ಸೆಪ್ಟೆಂಬರ್ವರೆಗೆ ಇರುತ್ತೆ ಈ ಅವಧಿಯಲ್ಲಿ ಸರಾಸರಿ ಮಾಸಿಕ ಮಳೆ ನೂರೈವತ್ತು ಮಿಲಿಮೀಟ್ರ್ ಆಗಿರುತ್ತೆ ಚಿಕ್ಕಬಳ್ಳಾಪುರದ ಹವಾಮಾನವು ಉಪ ಉಷ್ಣವಲಯದಲ್ಲಿರುತ್ತದೆ ಮತ್ತು ಆಧುನಿಕ ಹವಾಮಾನವು ವರ್ಷದಿಂದ ವರ್ಷಕ್ಕೆ ತುಂಬ ಬದಲಾಗುತ್ತೆ ಕೆಲವು ವರ್ಷಗಳಲ್ಲಿ ತುಂಬ ಬಿಸಿಯಾಗಿರುತ್ತೆ ಕೆಲವು ಸತಿ ಚಳಿಗಾಲ ತುಂಬ ಶೀತ ವಾತಾವರಣ ನಾವು ಚಿಕ್ಕಬಳ್ಳಾಪುರ್ದಲ್ಲಿ ಕಾಣ್ತೀವಿ ಈ ಈದಿನ ಚಿಕ್ಕಬಳ್ಳಾಪುರ ಅವ ಹವಾ ಹವಾಮಾನ ನೋಡೋದಾದರೆ ತಾಪಮಾನ ಇಪ್ಪತ್ತೆಂಟು ಡಿಗ್ರಿ ಸೆಲ್ಶಿಯಸ್ ಆದ್ರತೆ ಎಪ್ಪತ್ತೈದು ಪರ್ಸೆಂಟ್ ಮೋಡ ಮೋಡ ಕವಿದ ವಾತಾವರಣ ಮತ್ತು ಗಾಳಿ ಸೌಮ್ಯವಾದ ತಂಗಾಳಿಯನ್ನು ಬೀಸ್ತಿದೆ ಮೇ ಈ ಹವಾಮಾನ ತುಂಬ ಮುಖ್ಯವಾಗಿರ್ತದೆ ಮತ್ತು ಈ ಹವಾಮಾನ ದಿನ ನಿತ್ಯದ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂದರೆ ಚಿಕ್ಕಬಳ್ಳಾಪುರ ಪ್ರಮುಖವಾಗಿ ಇದು ಕೃಷಿ ಸಂಬಂಧಪಟ್ಟಂಥಾ ಜಿಲ್ಲೆ ಆಗಿರೊ ಕಾರಣ ಹವಾಮಾನ ಬದಲಾವಣೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೃಷಿ ಮೇಲೆ ಈಗಾಗಲೇ ಗಮನಾರ್ಹ ಪರಿಣಾಮವನ್ನು ಬೀರ್ತದೆ ಜಿಲ್ಲೆಯು ಪೂರ್ವ ಶ್ರಕ್ ಕೃಷಿ ಹವಾಮಾನ ವಲಯದಲ್ಲಿದೆ ಇದು ವಿಶಿಷ್ಟವಾದ ಮಾನ್ಸೂನ್ ಉಷ್ಣವಲಯ ಹವಾಮಾನದಿಂದ ಬಿಸಿ ಬೇಸಿಗೆ ಮತ್ತು ಸೌಮ್ಯ ಚಳಿಗಾಲದ ನಿರೂಪಿಸಲ್ಪಟ್ಟಿದೆ ಹವಾಮಾನ ಬದಲಾವಣೆಯು ಹವಾಮಾನವು ಹೆಚ್ಚು ತೀವ್ರವಾಗಲು ಕಾರಣವಾಗುತ್ತದೆ ಬಿಸಿಯಾದ ಬೇಸಿಗೆ ಮತ್ತು ಶು ಶುಷ್ಕ ಚಳಿಗಾಲ ಇದರಿಂದ ರೈತರು ಬೆಳೆ ಬೆಳೆದು ಜಾನುವಾರು ಸಾಕಲು ಕಷ್ಟವಾಗುತ್ತಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೃಷಿಯ ಮೇಲೆ ಹವಾಮಾನ ಬದಲಾವಣೆ ಕೆಲವು ಪರಿಣಾಮಗಳು ಇಲ್ಲಿವೆ ಹೆಚ್ಚಿದ ತಾಪಮಾನಗಳು ಹೆಚ್ಚಿನ ತಾಪಮಾನಗಳು ಬೆಳೆಗಳು ಒತ್ತಡ ಉಂಟಾಗುತ್ತದೆ ಮತ್ತು ಕೀಟಗಳು ಮತ್ತು ರೋಗಗಳು ಹೆಚ್ಚು ಒಳಗಾಗ್ತದೆ ಮಳೆಯ ನಮೂನೆಯಲ್ಲಿ ಬದಲಾವಣೆ ಮಳೆಯ ನಮೂನೆಗಳಲ್ಲಿ ಬದಲಾವಣೆಯಿಂದ ರೈತರಿಗೆ ಯಾವಾಗ ಮತ್ತು ಎಷ್ಟು ಮಳೆಯಾಗುತ್ತದೆ ಎಂಬ ಊಹಿಸಲು ಕಷ್ಟವಾಗ್ತಿದೆ ಹೆಚ್ಚು ತೀವ್ರವಾದ ಹವಾಮಾನ ಘಟನೆ ಹವಾಮಾನ ಬದಲಾವಣೆ ಬರ ಪ್ರವಾಹ ಮತ್ತು ಶಾಖದ ಅಲೆಗಳಂಥ ಹೆಚ್ಚು ತೀವ್ರವಾದ ಹವಾಮಾನ ಘಟನೆ ಉಂಟಾಗುತ್ತದೆ ಈ ಘಟನೆಗಳು ಬೆಳೆಗಳ ಮೂಲ ಸೌಕರ್ಯಗಳನ್ನು ಹಾನಿಗೊಳಿಸಬೌದು ಮತ್ತೆ ರೈತರಿಗೆ ಕಾರ್ಯ ನಿರ್ವಹಿಸಲು ತುಂಬ ಕಷ್ಟ ಆಗ್ತಿದೆ ಹೆಚ್ಚಿದ ಕೀಟ ಮತ್ತು ರೋಗದ ಒತ್ತಡ ಹವಾಮಾನ ಬದಲಾವಣೆಯಿಂದ ಕೀಟಗಳು ಮತ್ತು ರೋಗಗಳ ಅಭಿವೃದ್ಧಿ ಹೊಂದಲು ಸೂಕ್ತವಾದ ಪರಿಸ್ಥಿತಿಗಳನ್ನು ಸೃಷ್ಟಿಸ ಸೃಷ್ಟಿಸುತ್ತದೆ ಮತ್ತು ರೈತರ ಬೆಳೆ ನಷ್ಟ ಮತ್ತು ಅದರ ವೆಚ್ಚ ಹೆಚ್ಚಾಗು ಹೆಚ್ಚಾಗುತ್ತದೆ ಕೃಷಿಯ ಮೇಲೆ ಹವಮಾನ ಬದಲಾವಣೆ ಪರಿಣಾಮಗಳು ಭವಿಷ್ಯಗಳಲ್ಲಿ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದಾಗಿ ರೈತರು ಬದ್ಲಾವಣೆ ಬದಲಾಗುತ್ತಿದ್ದಾರೆ ಹವಾಮಾನ ತಕ್ಕಂತೆ ಅವರ ಅಭ್ಯಾಸಗಳನ್ನು ಅಳವಡಿಸ್ಕೊಳ್ಬೇಕು ಮತ್ತು ಹವಾಮಾನ ಬದಲಾವಣೆಗೆ ರೈತರು ಹೊಂದಿಕೊಳ್ಳುವ ಕೆಲವು ವಿಧಾನಗಳು ಬರ ನಿರೋಧಕ ಬೆಳೆಗಳು ಮತ್ತು ನೀರಾವರಿ ವಿಧಾನಗಳು ಬೆಳೆಸೋದು ಮಣ್ಣಿನಲ್ಲಿ ತೇವಾಂಶ ಉಳಿಸಿಕೊಳ್ಳಲು ಕವರ್ ಬಳಸೋದು ಮತ್ತು ಕೀಟಗಳು ಮತ್ತು ರೋಗಗಳು ತಡೆಗಟ್ಟಲು ಬೆಳೆ ಸರದಿಯನ್ನು ಬಳಸೋದು ಬೆಳೆ ನಷ್ಟವನ್ನು ಎದುರಿಸಲು ಹೊಸ ಮಾರುಕಟ್ಟೆ ತಂತ್ರಗಳನ್ನು ನಾವು ಅಭಿವೃದ್ಧಿ ಪಡಿಸ್ಬೇಕು ಹವಾಮಾನ ಬದಲಾವಣೆ ಹೊಂದಿಕೊಳ್ಳಲು ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು ಮೂಲಕ ರೈತರು ತಮ್ಮ ವ್ಯವಹಾರ ಸಿದ್ದ ಸುಸ್ಥಿರತೆ ಮತ್ತು ಅವರ ಸಮುದಾಯಗಳ ಆಹಾರ ಭದ್ರತೆಯನ್ನು ಖಚಿತ ಪಡಿಸ್ಕೊಳ್ಳಲು ಸಹಾಯವನ್ನು ಮಾಡ್ಬೋದು